ಹಾಂ ಹೇಳಿ ಹೇಳಿ ಮ್ಯಾಮ್ ಹೌದು ಮ್ಯಾಮ್ ಹಾಂ ಓಕೆ ಮ್ಯಾಮ್

ಹಾಂ ಮ್ಯಾಮ್ ಒಂದು ನಿಮಿಷ ಹಾಂ ಮ್ಯಾಮ್ ನನ್ನ ಹೋಟಲ್ ನೇಮ್ ಬಂದುಬಿಟ್ಟು ಸಹ್ಯಾದ್ರಿ ಬೆಳಗಿನ ಉಪಾಹಾರ ಅಂತ ಮ್ಯಾಮ್ ನೀವು ಯಾವ ರೀತಿ ಫುಡ್ಡನ್ನ ತುಂಬ ಲೈಕ್ ಮಾಡ್ತೀರಾ ಮ್ಯಾಮ್ ಹಾಂ ಓಕೆ ಮ್ಯಾಮ್ ನಾನು ಮೆನು ಹೇಳ್ತಿ ಓಕೆ ಮ್ಯಾಮ್ ನಾನು ನಿಮಗೆ ಮೆನು ಹೇಳ್ತೀನಿ ಮ್ಯಾಮ್ ನಮ್ಮ ರೆಸ್ಟೋರೆಂಟಲ್ಲಿ ತುಂಬ ಫೇಮಸ್ ಅಂತ ಅಂದರೆ ಒಂದು ಮಸಾಲೆ ದೋಸೆ ಹಲೋ ಮಸಾಲೆ ದೋಸೆ ತಟ್ಟೆ ಇಡ್ಲಿ ಮತ್ತು ಬೆಣ್ಣೆ ತಟ್ಟೆ ಇಡ್ಲಿ ಉದ್ದಿನ ವಡೆ ಮದ್ದೂರು ವಡೆ ಮೊಸರು ವಡೆ ಖಾರಾ ಭಾತ್ ಕೇಸರಿ ಭಾತ್ ಚಿತ್ರಾನ್ನ ಬಿಸಿ ಬೇಳೆ ಭಾತ್ ಸ್ಪೆಷಲ್ ರೈಸ್ ಭಾತ್ ಶ್ಯಾವಿಗೆ ಭಾತ್ ಪ್ಲೈನ್ ದೋಸೆ ಮಸಾಲೆ ದೋಸೆ ಪುಡಿ ದೋಸೆ ಪುಡಿ ಮಸಾಲೆ ದೋಸೆ ಈರುಳ್ಳಿ ದೋಸೆ ಪುಡಿ ಈರುಳ್ಳಿ ದೋಸೆ ರಾಗಿ ರೊಟ್ಟಿ ಪಡ್ಡು ಜಾಮೂನ್ ಹೋಳಿಗೆ ಕಾಫಿ ಟೀ ಮತ್ತು ಬಾದಾಮಿ ಹಾಲ್ ಇಷ್ಟು ಅವೈಲಬಲ್ ಇದೆ ಇಷ್ಟು ನಮ್ಮ ಓಟಲಲ್ಲಿ ನಿಮಿಗೆ ಸಿಗುತ್ತೆ ಮ್ಯಾಮ್ ಎರಡು ಪ್ಲೇಟ್ ಮಸಾಲೆ ದೋಸೆ ಅಂದರೆ ಮ್ಯಾಮ್ ನಿಮಗೆ ಒಂದು ಮಸಾಲೆ ದೋಸೆ ಬಂದುಬಿಟ್ಟು ನಲ್ವತ್ತು ರೂಪಾಯಿ ಬೀಳುತ್ತೆ ಮ್ಯಾಮ್ ಎರಡು ಮಸಾಲೆ ದೋಸೆಗೆ ಎಂಬತ್ತು ರೂಪಾಯಿಯಾಗುತ್ತೆ ಮ್ಯಾಮ್ ನೀವು ಇಲ್ಲೇ ಬಂದು ತಿಂತೀವಿ ಅನ್ನೋದಾದರೆ ನಿಮಿಗೆ ಎಂಬತ್ತು ರೂಪಾಯಿ ಬೀಳುತ್ತೆ ನೀವು ಪಾರ್ಸೆಲ್ ಬೇಕು ಅಂತ ಅಂದರೆ ಡೆಲಿವರಿ ಚಾರ್ಜು ಒಂದು ಟ್ವೆಂಟಿ ರುಪೀಸ್ ಆಗುತ್ತೆ ಮ್ಯಾಮ್ ಟೋಟಲು ಹಣ ನೂರು ರೂಪಾಯಿ ನಿಮಗೆ ಬೀಳುತ್ತೆ ಮ್ಯಾಮ್ ಹೌದು ಮ್ಯಾಮ್ ನಿಮಗೆ ನಾವು ಸಾಗು ಬರ್ ಅದು ಮಸಾಲೆ ದೋಸೆ ಜೊತೆ ಸಾಗು ಬರುತ್ತೆ ಮತ್ತು ಚಟ್ನಿ ಕೂಡ ಎರಡೂ ಸಾಗು ಚಟ್ನಿ ಎರಡೂ ಕೂಡ ಕೊಡ್ತೀವಿ ಮ್ಯಾಮ್ ಓಕೆ ಮ್ಯಾಮ್ ನಮ್ಮ ಓಟ್ಲಲ್ಲಿ ಮಸಾಲೆ ದೋಸೆ ತುಂಬ ಫೇಮಸ್ಸು ಮ್ಯಾಮ್ ಮ್ಯಾಮ್ ನಮ್ಮ ನಮ್ಮಿದರಲ್ಲಿ ಮಸಾಲೆ ದೋಸೆ ತುಂಬ ಫೇಮಸ್ ಇರುತ್ತೆ ಯಾಕೆಂದರೆ ನಾವು ತುಂಬ ಕ್ಲೀನಾಗಿ ಮಸಾಲೆ ದೋಸೆನ ಮಾಡ್ತೀವಿ ಮ್ಯಾಮ್ ಅದರಿಂದ ನಾವು ತು ಕೆ ತುಂಬ ಫೇಮಸಾಗಿದ್ದು ಮತ್ತು ತುಂಬ ರುಚಿಯಾಗಿರುತ್ತೆ ಮ್ಯಾಮ್ ಮಸಾಲೆ ದೋಸೆ ಇಂಡ್ಯಾದಲ್ಲಿ ಬಂದುಬಿಟ್ಟು ಮಸಾಲೆ ದೋಸೆಯೇ ಫೇಮಸ್ಸು ಮ್ಯಾಮ್ ಏಕೆಂದರೆ ನಮ್ಮ ಮಸಾಲೆ ದೋಸೆ ಏನಿಕ್ಕೆ ಫೇಮಸ್ ಅಂದರೆ ನಾವು ಇವಾಗ ಬ್ರಾಹ್ಮಣ ಕುಕ್ ಮಾಡ್ತಾರೆ ಮ್ಯಾಮ್ ಮಸಾಲೆ ದೋಸೆನ ಹಂಗಾಗಿ ಇದನ್ನು ತುಂಬ ಎಲ್ಲರೂ ನಂಬಿಕೆ ಇಟ್ಟು ಬಂದು ತಿಂತಾರೆ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಪಾರ್ಸೆಲ್ ಪಾರ್ಸೆಲ್ಲೇ ಕೊಡಲಾ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್ ಏನಾದರೂ ಮತ್ತೆ ಏನಾದರೂ ತಿಂಡಿ ಬೇಕು ಅಂದರೆ ನಮ್ಮ ರೆಸ್ಟೋರೆಂಟ್ಗೇ ಕಾಲ್ ಮಾಡಿ ಧನ್ಯವಾದಗಳು